ಹಲೋ ಮೇಡಮ್ ಟ್ರಾವಲ್ ಏಜೆನ್ಸಿನಾ ಇದು ಹಾಂ ಮೇಡಮ್ ಏನಿಲ್ಲ ನಾವು ಮೈಸೂರ್ಗೆ ಹೋಗ್ಬೇಕಾಗಿತ್ತು ಐದನೇ ತಾರೀಕು ನಮ್ಮ ನಮ್ಗೆ ಒಂದು ಹ ನಾವೊಂದು ಹತ್ತು ಜನ ಇದ್ದೀವಿ ಹಾಂ ನಮಗೆ ಒಂದು ವೆಹಿಕಲ್ ಬೇಕಾಗಿತ್ತು ಮೈಸೂರು ಫುಲ್ಲು ಓಡಾಡಬೇಕು ದೇವಸ್ಥಾನಗಳು ಅರಮನೆ ಪಾರ್ಕು ಎಲ್ಲ ಹೋಗ್ಬೇಕಿತ್ತು ಅದಕ್ಕೆ ಒಂದು ವೆಹಿ ವಾಹನ ಬೇಕಾಗಿತ್ತು

ಹತ್ತು ಸಿ ಹತ್ತು ಜನ ಇದ್ದೀವಿ ಮೇಡಮ್ ಅಂದರೆ ಹಾಂ ಟಾಟಾ ಸುಮೋದಲ್ಲಿ ಹತ್ತು ಹತ್ತು ಸೀಟು ಆಗುತ್ತಾ ಮೇಡಮ್

ಹಾಂ ಹ್ಞೂ ಹಾಂ ಹ್ಞೂ ಹ್ಞೂ ಆಯಿತು ಮ್ಯಾಮ್ ಟಿ ಟಿ ಅಂದರೆ ಅಲ್ಲಿ ಹತ್ತು ಸೀಟು ಹಿಡಿಯತ್ತೆ ಅಲ್ವಾ ಮೇಡಮ್ ಆಗುತ್ತೆ ಅಲ್ವಾ ಹ್ಞೂ ಅದಕ್ಕೆ ಎಷ್ಟು ದುಡ್ಡು ಹಣ ನಾವು ಎಷ್ಟು ಅಡ್ವಾನ್ಸ್ ಕೊಡಬೇಕು ಹೇಗೆ

ಹಾಂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಹಾಂ ಆಯಿತು ಮೇಡಮ್ ನಾವು ಒಂದು ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ರೆಡಿ ಆಗಿರ್ತೀವಿ ಮೇಡಮ್ ನೀವು ಸ್ವಲ್ಪ ಗಾಡಿನ ಬೇಗ ಕಳಿಸ್ಕೊಟ್ರೆ ನಾವು ಬೇಗ ಹೊರಟ್ಬುಟ್ಟು ಬೇಗ ಬರ್ತೀವಿ ಮೇಡಮ್ ಹಾಂ ಹಾಂ

ಹ್ಞೂ ಇಲ್ಲ ಬರ್ಕೊಳ್ಳಿ ಮೇಡಮ್ ಹ್ಞೂ ಹಾಂ ಹಾಂ ಅದೇ ಆದ ದೇವನ್ಪ ನನ್ನ ಹೆಸ್ರು ಲಕ್ಷ್ಮೀ ಅಂತ ದೇವನಪೇಟೆ ಕೊಳ್ಳೆಗಾಲ ಹಾಂ ಹಾಂ ಕಳಿಸ್ಬೇಕು ಹ್ಞೂ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆ ಕಳಿಸಿ ಮೇಡಮ್ ಹ್ಞೂ ಆಯಿತು ಮೇಡಮ್ ಧನ್ಯವಾದಗಳು